ನಮ್ಮ ಏರ್ಯಾದಲ್ಲಿ ಮೆಯ್ನಾಗಿ ಅಂಗನವಾಡಿನು ಇಲ್ಲ ಗೌರ್ಮೆಂಟ್ ಸ್ಕೂಲೂ ಇಲ್ಲ ಸೊ ಇನ್ನೊಂದು ಏರಿಯಾಗೆ ಹೋಗಬೇಕು ಇಲ್ಲಿ ಫಸ್ಟ್ ಆಫ್ ಆಲು ಅಟ್ ಲೀಸ್ಟ್ ಏನೋ ಒಂದು ಬೇಸಿಕ್ ಅನ್ನೋದು ಅಂಗನವಾಡಿ ಅಂತ ಹೇಳ್ತೀವಿ ಅದೇ ಇಲ್ಲ ಅದೇ ಇಲ್ದಿದ್ಮೇಲೆ ಅದಕ್ಕೆ ನಾವು ಸೋರ್ಸಸ್ಸು ಅದನ್ನೆಲ್ಲ ಹೇಗಿರತ್ತೆ ಸೊ ಫಸ್ಟಾಗಿ ಇಲ್ಲಿ ಆದರೆ ಚೆನ್ನಾಗಿರುತ್ತೆ